ವಿದ್ಯಾರ್ಥಿಗಳಿಗಾಗಿನೆ ಸ್ಕಾಲರ್ಶಿಪ್ಪು ನಮ್ಮ ಸರ್ಕಾರ್ದಿಂದ ನೀಡ್ತಿದೆ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗ್ ಅಂತಾ ಪ್ರಗತಿ ಮತ್ತೆ ಇಂದಿರಾಗಾಂಧಿ ಸ್ಕಾಲರ್ಶಿಪ್ ಅಂತ ನೀಡ್ತಿದ್ದಾವೆ ಇದರಿಂದ ನಮ್ಮ ಹೆಣ್ಣುಮಕ್ಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತಿದೆ ಯಾಕೆಂದ್ರೆ ಅವ್ರ ವಿದ್ಯಾಭ್ಯಾಸಕ್ಕೆ ಅವ್ರ ಆರ್ಥಿಕತೆಯಿಂದನೋ ಬಡ್ತನದಿಂದನೋ ಯಾವುದೇ ರೀತಿ ಅಡ್ಡ ಆಗ್ಬಾರ್ದು ಅಲ್ಲವಾ ಆ ದೃಷ್ಟಿ ಇಟ್ಕೊಂಡು ನಮ್ಮ ಸರ್ಕಾರ ವಿಶೇಷವಾಗಿ ವಿದ್ಯಾರ್ಥಿಗಳಿಗೋಸ್ಕರನೆ ಸ್ಕಾಲರ್ಷಿಪ್ ಅನ್ನೋ ಒಂದು ಜಾರಿಗೆ ತಂದಿದೆ ಸ್ಕೀಮನ್ನ ಜಾರಿಗೆ ತಂದಿದೆ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗ ಆಗ್ತಿದೆ ಯಾಕೆಂದ್ರೆ ಅವ್ರ ಮನೇಲಿ ಆರ್ಥಿಕತೆ ಕೊರತೆ ಇರ್ಬೋದು ಅದು ಅವ್ರ ವಿದ್ಯಾಭ್ಯಾಸಕ್ಕೆ ಪರಿಣಾಮ ಆಗಬಾರ್ದು ವಿದ್ಯಾಭ್ಯಾಸನೇ ಮೊದಲು ಹಂಗಾಗಿ ಆ ಒಂದು ಬಂದಿರ್ತಕ್ಕಂತ ದುಡ್ಡು ಅವ್ರ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗ್ತಿದೆ ವೈಯಕ್ತಿಕವಾಗಿ ನನ್ನ ವಿಚಾರದಲ್ಲಿ ಹೇಳಬೇಕು ಅಂದರು ಕೂಡ ಕಾರ್ಮಿಕರ ಇಲಾಕೆಯಿಂದ ಮಕ್ಳಿಗೆ ತುಂಬ ಒಂದು ಮೂವತ್ತು ಸಾವಿರದವರ್ಗುನೂ ದುಡ್ಡು ಬರುತ್ತೆ ಅದರಿಂದ ನಾ ಅವರ ವಿದ್ಯಾಭ್ಯಾಸನು ಆಗುತ್ತೆ ಜೊತೆಗೆ ಮನೆಗು ಕೂಡ ಏನಾದ್ರೂ ಸ್ವಲ್ಪ ಅನುಕೂಲ ಆಗುತ್ತೆ ಈ ಹಳ್ಳಿಗಳ್ ಕಡೆ ಈಗಲು ಕೂಡ ಹೆಣ್ಮಕ್ಳುನ ಜಾಸ್ತಿ ಓದ್ಸದಿಕ್ಕೆ ಇಷ್ಟ ಪಡೊಲ್ಲ ಯಾಕೆಂದ್ರೆ ಏ ಹೆಣ್ಮಕ್ಳಿಗೇನ್ ಓದು ಯಾಕೆ ಸಾಕು ಎಸ್ ಎಲ್ ಸಿವರೆಗು ಅನ್ನೋ ಮನಸ್ಥಿತಿ ಬಾಳ ಇಲ್ಲ ಆದರೆ ಕೆಲವೊಂದು ಕಡೆ ಇನ್ನು ಈಗಲೂ ಆ ಒಂದು ಮನಸ್ಥಿತಿಗಳು ಇದ್ದಾವೆ ಹಂಗಾಗಿ ಅಂತವ್ರು ತಂದೆ ತಾಯಿಗಳಿಗೆ ಈ ಥರ ಸ್ಕಾಲರ್ಶಿಪ್ ಬರುತ್ತೆ ಅಂತಂದರೆ ಏ ಪರವಾಗಿಲ್ಲ ಓದ್ಸಣ ಯಾಕೆಂದ್ರೆ ನಮ್ಮ ಖರ್ಚು ಇರಲ್ಲವಲ್ಲ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಹಂಗಾಗೀ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ತುಂಬ ಮುಖ್ಯ ಹಾಗೂ ತುಂಬ ಅನುಕೂಲ ಆಗ್ತಿದೆ ಇತ್ತೀಚಿನ ದಿನ್ಗಳಲ್ಲಿ ಮಾತ್ರ